ಹಾಂ ಹಾಂ ಹಾಂ ನಮಸ್ತೆ ಇದು ಮೊಬೈಲ್ ರಿಪೇರಿ ಮಾಡೋ ಅಂಗಡಿ ಏನ್ರೀ ಇದು ಹಾಂ ಇದ್ರ ಇದು ಸಂಗೀತಾ ಮೊಬೈಲ್ ಅಂಗಡಿ ಅಲ್ಲರೀ ಇದು ಏನಿಲ್ಲರೀ ಮೇಡಮ್ಮೊರೆ ನಾನು ಹೋದ ತಿಂಗ್ಳು ಫೋನ್ ತೊಗೊಂಡಿದ್ದೆ ರೀ ಅದರದ್ದು ಇದು ಮ್ಯಾಗಿಂದ ಸ್ಕ್ರೀನ ಅದು ಸ್ವಲ್ಪ ನಮಗೆ ಮಬ್ಬು ಮಬ್ಬು ಕಾಣಾಕಂತಾತ್ ರೀ ಅದ್ರ ಜೊತೆ ಅದ್ರ ಕೂಡ ಮತ್ತೆ ಈ ಚಾರ್ಜ್ ಹಾಕಿದಾಗ ಭಾಳ ಹೊತ್ತು ಚಾರ್ಜ್ ತೊಗೊಳಕ್ಕೆ ಕುಂತತ್ರಿ ಅದು ಪೋನ್ ಎಲ್ಲ ಬಿಸಿ ಬಿಸಿ ಆಗಕ್ಕೆ ಕುಂತತಿ ಹಿಂಗಾಗಿ ಅದನ್ನು ನಾವು ಒಟ್ಟು ಸರಿ ಮಾಡ್ಬೇಕಾಗಿತ್ತು ಮಾಡಿ ಕೊಡಬೇಕಾಗಿತ್ತಲ್ರಿ ಎಲ್ಲಿ ಬರ್ಬೇಕ್ ಎಷ್ಟು ಗಂಟೆಗೆ ಬರ್ಬೇಕು ಈಗ ಒಂದು ಒಂದು ತಿಂಗ್ಳ ಮೇಲ್ ಆಗಿರ್ಬೇಕ್ ರೀ ಒಂದು ತಿಂಗ್ಳು ಹೆಚ್ಚು ಕಡ್ಮೆ ಆಗೈತೆ ರೀ ಅದು ಅದು ಒಪ್ಪೊ ರೀ

ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಅಲ್ಲೇ ಗಾ ಅಲ್ಲೇ ಗಾಂಧಿ ಸರ್ಕಲ್ಗೆ ಬಂದು ಎಡಕ್ಕೆ ಹೋಗ್ಬೇಕ ರೀ ಬಲಕ್ಕೆ ಹೋಗ್ಬೇಕ ರೀ ಹಾಂ ಬಲಕ್ಕೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಈಗ ರೊಕ್ಕ ಎಷ್ಟು ಆಗ್ಬೋದು ರೀ ಅಂದ್ರೆ ನಾನು ಮತ್ತೆ ಹೆಚ್ಚು ಕಡ್ಮೆ ತೊಗೊಂಬರಕ್ಕೆ ಅನುಕೂಲ ನನಗೆ ಹೊಂದಬೇಕಲ್ಲ ರೀ

ಹಾಂ ಹಾಂ ಆಯ್ತು ಆಯ್ತು ಒಟ್ಟು ಒಟ್ಟು ನೋಡಿರಿ ಮರ್ಳಿ ರಿಪೇರಿ ಬಂದಿರ್ಬಾರ್ದು ರೀ ಅದು ಹಂಗೆ ಬರೋಬ್ಬರಿ ಕರೆಕ್ಟಾಗಿ ಆಗ್ಬೇಕ್ ರೀ ಅದು ಅಂದ್ರೆ ಅನ್ಕೂಲ ಆಕೈತೆ ರೀ ಅದು ಅದು ಚಾರ್ಜರ್ ಕರೆಟ್ ಐತ್ರೀ ನಮ್ಮ ಹುಡ್ರು ಒಂದು ಈ ಗೇಮ್ ಪಾಮ್ ಆಡ್ತಾವಲ್ಲರೀ ಹಿಂಗಾಗಿ ಅದು ದೌಡ್ ಇದಾಗಿ ಬಿಡ್ತೈತೆ ರೀ ಅದಕ್ಕೆ ಆಕಾತು ಏನು ಮಾಡೋ ಮುಂದೆ ಫ್ಯಾಕ್ಟ್ರಿಯಿಂದನೆ ಹಂಗೆ ಬಂದೈತೆ ಚಕ್ ಮಾಡ್ಬೇಕಾಗಿತ್ತು ರೀ ಆಯ್ತು ಆಯಿತು ಎಷ್ಟು ಎಷ್ಟಕ್ಕೆ ಬರ್ಲಿ ರೀ ಆಯಿತು ಬರ್ತೀನಿ ತೊಗೋಳ್ರಿ ಈಗ ಬರ್ತೀನಿ ಬರ್ತೀನಿ ನಮ್ಸ್ಕಾರ ರೀ